ಹೂವಿನ ಅಂಗಡಿ ಹಾಂ ನಮ್ಮ ಮನೆಯಲ್ಲಿ ಹದಿನೈದನೇ ತಾರೀಕು ಒಂದು ಫಂಕ್ಷನ್ನಿದೆ ನಿಮ್ಮ ಅಂಗಡಿಲಿ ಯಾವ ಯಾವ ಥರ ಹೂಗಳು ಮಾರಾಟ ಮಾಡ್ತೀರಾ ಹಾಂ ನಮ್ಗೆ ಹದಿನೈದನೇ ತಾರೀಕು ಹೂಗಳು ಬೇಕಾಗಿತ್ತು ನೀವು ನೀವೇ ತರ್ತೀರಾ ಅಥವಾ ನಾವೇ ಬಂದು ತಗೊಂಡು ಹೋಗ್ಬೇಕಾ ಹೂಗಳು ಎರಡು ಬುಟ್ಟಿ ಎರಡು ಬುಟ್ಟಿ ಅಥವಾ ಮೂರು ಬುಟ್ಟಿ ಬೇಕಾಗಿತ್ತು ನಮಗೆ ಹೂಗಳು ಬೇರೆ ಬೇರೇ ಹೂಗಳು ಬೇಕಾಗಿತ್ತು ಹಾಂ ಸರಿ ಆಯಿತು ಅದು ನೀವೇ ತಂದುಕೊಡ್ತೀರಾ ಅಥವಾ ನಾವೇ ಬಂದು ಆ ಬುಟ್ಟಿನ ತ ಹೂಗಳ ಬುಟ್ಟಿನ ತಗೊಂಬರ್ಬೇಕಾ

ಹೂಗಳುನ್ನು ನೀವೇ ಅಲಂಕಾರ ಮಾಡೀಕೊಡ್ತೀರ ಅಥವಾ ನಾವೇ ತಂದು ಅಲಂಕಾರ ಮಾಡ್ಕೊಬೇಕಾ ಹಾಗಾದರೆ ನಮಗೆ ನೀವೇ ತಂದುಕೊಡಿ ಅಲಂಕಾರನು ಮಾಡ್ಕೊಡಿ ಚೆನ್ನಾಗಿರೊ ಹೂವು ಫ್ರೆಶ್ ಹೂ ಈಗ ಬಂದಿರೊ ಹೂವನ್ನ ತಂದುಕೊಡಿ ನಮಗೆ ಹಾಂ ಯಾವಥರ ಈ ನಿಮ್ಮ ಈಗ ಅಂಗಡಿಲಿ ಯಾವಥರ ಹೂವ ಇದೆ

ಹಾಂ ನಮಗೆ ಕಳಿಸಿ ಹೂಗಳು ಮೂರು ಬುಟ್ಟಿ ಹೂಗಳು ಕಳಿಸಿ ಬೇರೆ ಬೇರೆ ಹೂ ಮೂರು ಬುಟ್ಟಿ ಹೂವ ಹಾಂ ಧನ್ಯವಾದ ಹಾಂ ವಿಳಾಸನ ನಾವು ಕಳಿಸ್ತೀವಿ ನೀವು ಆ ವಿಳಾಸಕ್ಕೆ ಕಳಿಸಿ ನಾವು ನಿಮಗೆ ಕಳಿಸ್ತೀವಿ ವಿಳಾ ವಿಳಾಸನ ಹಾಂ ಸರಿ ಧನ್ಯವಾದ